ಹಳೇ ಕಾಲದಲ್ಲಿ ಮಡ್ಕೆಯಾಗ ಅಡುಗೆ ಮಾಡ್ತಾಯಿದ್ರು ಅದು ಬೆಂಕಿಯಿಂದ ಮಾಡ್ತಾಯಿದ್ರು ಇವಾಗ ಗ್ಯಾಸುಗಳಿಂದ ಮಾಡ್ತವ್ರೆ ಈ ಗ್ಯಾಸಾಗ ಮಾಡೋದ್ರಿಂದ ತುಂಬನೇ ಆರೋಗ್ಯ ಕೆಡ್ತೈತೆ ಅವಾಗ ಒಲೆಯಾಗ ಸೌದೆಯಿಂದ ಮಾಡ್ತಿದ್ದರು ಸೌದೆಯಾಗಿಂದ ಅಡುಗೆ ಮಾಡಿದ್ರೆ ಅದು ಶಕ್ತಿ ಬತ್ತಾಯಿತ್ತು ಎಲ್ತಾಗಿದ್ರು ಆವಾಗಿನ ಕಾಲ್ದಾಗೆ ನೂರು ವರ್ಷಕ್ಕಿಂತ ಹೆಚ್ಚಾಗಿ ಬದುಕ್ತಾಯಿದ್ರು ಇವಾಗ ನೋಡಿದ್ರೆ ಅರವತ್ತು ವರ್ಷಕ್ಕೆಲ್ಲ ಸತ್ತೋಗ್ತಾರೆ ಮಕ್ಳಿಗೂ ಅಷ್ಟೇ ಆವಾಗ ತುಂಬನೇ ಆರೋಗ್ಯ ಇರೋದು ಆವಾಗಿನ ಊಟಗಳು ತಿಂದು ಆವಾಗ ಬೆಂಕಿಯಾಗ ಮಡ್ಕೆದಾಗ ಮಾಡಿರೋ ಊಟಗಳು ಅಷ್ಟು ಎಲ್ತ್ಫುಲ್ಲಾಗಿರೋದು ಇವಾಗ ಗ್ಯಾಸಲ್ಲಿ ಕುಕ್ಕರ್ ಕೂಗೋ ಕುಕ್ಕರಾಗೆ ಮಾಡೋ ಅಡ್ಗೆಗಳನ್ನು ತಿಂದು ಮಕ್ಕಳ ಎಲ್ಲೆಲಿಂದ ರೋಗಗಳು ಬತ್ತವೆ ಡೆಂಗೂ ಅವು ಇವು ಬರ್ತೈತೆ ಅದರಿಂದ ನಮ್ಮ ಮಡ್ಕೆಯಾಗ ಮಾಡಿದ್ರೆ ಆರೋಗ್ಯ ಇವಾಗುನು ಹೊಸ ಹೊಸ ಹೊಸದಾಗಿ ಹಳೇ ಕಾಲದ್ದವೇ ಬರ್ತೈತೆ ಮಡ್ಕೆಯಾಗೆ ಮಾಡ್ಕೊಂಡು ತಿಂತವ್ರೆ ಮೊದಲೆಲ್ಲ ಗ್ಯಾಸು ಅಂತಂತೆಂದ್ರೆ ಶ್ರೀಮಂತರು ಅಂತ ಮೋಟು ಆಸೆಗೆಬಿದ್ದು ಒಬ್ಬರನ್ನು ನೋಡ್ಕೊಂಡು ಒಬ್ಬರು ತೊಗೊಂಡು ಅದನ್ನೇ ಯೂಸ್ ಮಾಡ್ತಾಯಿದ್ರು ಗ್ಯಾಸ್ನ ಇವಾಗ ಎಲ್ಲಾರೂ ಹಳೆ ಕಾಲದ್ದ ಥರವೇ ತಿರಗಾ ಶಿಷ್ಟಮ್ಸು ಚೇಂಜ್ ಮಾಡ್ತವ್ರೆ ಮಡ್ಕೆದಾಗೆ ಅಡುಗೆ ಮಾಡ್ತವ್ರೆ ಅದರಿಂದ ತುಂಬನೇ ಎಲ್ತ್ಫುಲ್ಲಾಗೈತೆ ಅದು ಜನ ಅರ್ಥ ಮಾಡ್ಕೊಳ್ಬೇಕು ಇವಾಗ ಜನ ಪ್ರೆಸ್ಟೇಜ್ ನೋಡೋಕ್ಕೋಗ್ತಾರೆ ನಾವು ಪ್ರೆಸ್ಟೇಜ್ ನೋಡೋಕೋದ್ರೆ ಆರೋಗ್ಯ ಕಳ್ಕೋಳ್ತಾ ಇದ್ದೀವಿ ಅನ್ನೋ ಅರಿವು ಅವ್ರಿಗಿರೋಲ್ಲ ಕುಕ್ಕರ್ ಕೂಗಿದ್ರೆ ಅದು ಎಲ್ಲ ಅಲ್ಲೇ ಹೋಗ್ಬಿಡ್ತೈತೆ ಅದರೊಳಗಡೆ ಇರೋ ಪೌಷ್ಟಿಕಾಂಶಗಳೆಲ್ಲ ಮಡ್ಕೆದಾಗ ಬೇಯಿಸೋದ್ರಿಂದ ಎಲ್ಲ ಅದರಲ್ಲೇ ಇರ್ತೈತೆ ನಾವು ತೊಗೊಂಡು ನಾವು ತಿಂದರೆ ನಮಗೆ ಸಿಗುತ್ತೆ ಅದೇ ಕುಕ್ಕರಾಗೆ ಕೂಗಿದ್ರೆ ಅದೆಲ್ಲ ಆಚೆ ಹೋಗ್ಬಿಟ್ಟಿರ್ತೈತೆ ಅದು ನಮಗೆ ಹೊಟ್ಟೆ ಸೇರಿದ್ರೆ ಅದು ನಮಗೇ ಪ್ರಾಬ್ಲಮ್ಮು ಗ್ಯಾಸ್ಟಿಕ್ ಪ್ರಾಬ್ಲಮ್ಮು ಅದರಿಂದಲೇ ಆಗ್ತೈತೆ ಮಡ್ಕೆಯಾಗ ಮಾಡುವಾಗ ಯಾವ ಗ್ಯಾಸ್ಟಿಕ್ಕು ಯಾವ ತೊಂದರೆಗಳು ಹೊಟ್ಟೆ ಉರಿ ಹೊಟ್ಟೆಯಾಗ ಬಾಧೆ ಏನೂ ಇರಿಲ್ಲ ಇವಾಗ ಎಂಥ ಮಕ್ಳುಗೂನು ಹೊಟ್ಟೆಯಾಗ ಪ್ರಾಬ್ಲಮ್ಸು ಹೊಟ್ಟೆಯಾಗ ಉರಿ ಗ್ಯಾಸ್ಟಿಕ್ಕು ಇವಾಗ ಐದು ಆರು ವರ್ಷದ ಮಕ್ಕಳಿಗೆ ಗ್ಯಾಸ್ಟಿಕ್ಕು ಅಂತ ಮ ಡಾಕ್ಟರ್ಸ್ ಹೇಳ್ತಾರೆ ಆದ್ದರಿಂದ ನಾವು ಎಚ್ಚರಿಕೆ ತಗೊಳ್ಬೇಕು ಮಡ್ಕೆಯಾಗೆ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ನಮ್ಮ ಅಕ್ಕಪಕ್ದದಾಗಿರೋರಿಗೆನೂ ಇದನ್ನು ತಿಳುವಳ್ಕೆ ಹೇಳಿಕೊಡ್ಬೇಕು ಮಡ್ಕೆಯಿಂದ ಮಾಡಿದ್ರೆ ಇಷ್ಟು ಆರೋಗ್ಯ ಐತೆ ಅಂತಂದ್ಬಿಟ್ಟು ತಿಳಿಸ್ಕೊಡ್ಬೇಕು ಒಬ್ರಿಗೆ ತಿಳಿಸ್ಕೊಡೋದ್ರಿಂದ ಅವ್ರಿಗೆ ಅನುಕೂಲ ಆಗ್ತೈತೆ ಆದ್ದರಿಂದ ನಾವುನೂ ಮಾಡಬೇಕು ನಮ್ಮ ಪಕ್ದಾಗಿರೋರಿಗೂ ಹೇಳ್ಬೇಕು ನಮ್ಮ ರಿಲೇಷನ್ ಅವ್ರಿಗೂ ಹೇಳ್ಬೇಕು ಅದರಿಂದ ಉಪಯೋಗ ಐತೆ ತುಂಬನೇ ಗ್ಯಾಸಿಂದ ಮಾಡೋದ್ರಿಂದ ತುಂಬ ಪ್ರಾಬ್ಲಮ್ಮು ಅದು ನಮ್ಗೆ ಅರಿವಾತಾಯಿಲ್ಲ ನಮಗೆ ಯಾವಾಗ ಆಸ್ಪತ್ರೆಗೋಗ್ಬಿಟ್ಟು ದುಡ್ಡುಗಳು ಕಟ್ತೀರೋ ಆವಾಗ ನಮಗೆ ಅದು ಅರ್ಥ ಆಗ್ತೈತೆ ಅಂತಗಂಟ ಅರ್ಥ ಆಗೋಲ್ಲ ಗ್ಯಾಸು ಅನ್ನೋದು ತುಂಬ ಈಸಿ ಅಂತ ಜನ ತಿಳ್ಕೊಂಡವ್ರೆ ಅದು ಆರೋಗ್ಯದ್ಮೇಲೆ ಪರಿಣಾಮ ಬೀರ್ತಾಯಿದೆ ಅಂತಂದ್ಬಿಟ್ಟು ನಮಗೆ ಗೊತ್ತಾಗ್ತಾಯಿಲ್ಲ ಆದ್ರರಿಂದ ನಾವು ಆದಷ್ಟೂನು ಮಡಿಕೆ ಊಟ ಮಾಡಬೇಕು ಮಡ್ಕೆಯಾಗೆ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಆ ಕಾಲದಾಗ ಅವರೆಕಾಯಿ ಹೊಲ್ದಿಂದ ತಗೊಂಬಂದು ಹೊಲ್ದಿಂದ ತಗೊಂಬಂದು ಅವರೆಕಾಯಿ ಯೂಸ್ ಮಾಡ್ತಾಯಿದ್ರಿ ಅವಾಗ ತುಂಬನೇ ಸೊಗಡಿರೋದು ಇವಾಗೆಲ್ಲ ಪಾರಮ್ಮು ಅದು ಇದು ತಿಂತಾರೆ ಅದರಾಗೆ ಕುಕ್ಕರಾಗೆ ಮಾಡಿದ್ರೆ ಇನ್ನೂನು ಚೆನ್ನಾಗಿರೋಲ್ಲ ಟೇಶ್ಟಿರೋಲ್ಲ ಅದ್ರಾಗೆ ಕುಕ್ಕರು ಬ್ಲಾಶ್ಟಾದ್ರೆ ತುಂಬನೇ ಕಷ್ಟ ಇಲ್ಲಿ ತುಂಬನೇ ಪ್ರಾಬ್ಲಮ್ಸ್ ಆಗ್ತೈತೆ ಕುಕ್ಕರಿಂದ ಇದ್ದಕ್ಕಿದ್ದಂಗೆ ಹೊಸ ಕುಕ್ಕರುಗಳೇ ಬ್ಲಾಶ್ಟ್ ಆಗ್ತೈತೆ ಲಬ್ಬರುಗಳು ಸರಿ ಇರೋಲ್ಲ ಅದು ನಮಗೆ ಗೊತ್ತಾಗಿರೋಲ್ಲ ನಾವು ಯೂಸ್ ಮಾಡ್ತೀವಿ ಅದರಿಂದ ತುಂಬನೇ ಕಷ್ಟ ಆಗ್ತೈತೆ ಬ್ಲಾಶ್ಟಾಗೋದ್ರಿಂದ ಪ್ರಾಣ ಹಾನಿಗಳೇ ಆಗ್ತಾಯಿದೆ ಮುಖಕ್ಕೆ ಹೊಡ್ದು ಮುಖದ್ದಿದೇ ಹೋಗ್ತೈತೆ ಇನ್ನು ಮಕ್ಕಳೇನಾದ್ರೂ ಗೊತ್ತಿಲ್ದಿರೇ ಹೋದ್ರೆ ಆ ಮಕ್ಳಿಗೂ ತೊಂದರೆ ಆಗ್ತೈತೆ ವಯಸ್ಸಾದವ್ರು ಮನೆಲಿದ್ದಾಗ ಅವರಿಗೂನು ತೊಂದರೆ ಆಗ್ತಾಯಿದೆ ಇವೆಲ್ಲ ನಾವು ಯೋಚನೆ ಮಾಡಿ ಅದರಿಂದ ನಾವು ಸ್ವಲ್ಪ ದೂರ ಇರಬೇಕು ನಾವು ಅರ್ಥ ಮಾಡ್ಕೊಂಡು ಅದನ್ನು ಯೂಸ್ ಮಾಡೋದು ಸ್ವಲ್ಪ ಅವೈಡ್ ಮಾಡಿ ಇದನ್ನು ನಾವು ಮಡಿಕೆಲ್ಲಿ ಮಾಡೋದನ್ನು ಯೂಸ್ ಮಾಡೋದು ಕಲ್ಕೊಳ್ಬೇಕು ನಮ್ಮ ಜೊತೆಗಿರೋರಿಗೂನು ಅದರ ಬಗ್ಗೆ ಅರಿವು ಮೂಡಿಸಬೇಕು